ಹಲೋ ಸರ್ ನಮಸ್ಕಾರ ರೀ ನಾ ಇಲ್ಲಿ ಪೇಶಂಟ್ ಹತ್ರ ನಾವು ಗಣೇಶ ಗಣೇಶ ಮಾತಾಡ್ತಾ ಇರೋದು ರೀ ಹಾಂ ಹಾಂ ಪೇಶಂಟೇ ರೀ ನಮ್ಮದು ಕಾಲು ಸೊಲ್ಪ ಫ್ರಾಕ್ಚರ್ ಆಗೈತಿ ನೋಡ್ರಿ ಆದರೆ ಅವರು ಕಂಟಿನ್ಯೂ ಮಾಡ್ತೇ ಇದೀನಿ ರೀ ಅದು ಏನು ಅದು ನೀವು ಇದು ಹಾಕಿರೋದು ರೀ ಅದು ಏನು ಅಂತಾರೆ ಅದು ಹೊಲ್ಗೆ ಹಾಕಿರೋ ಅಲ್ಲಾ ರೀ

ವಾರ ವಾರ ಏನು ಎರ್ಡು ದಿವ್ಸಕ್ಕೆ ಬಿಟ್ಟು ಬಾ ಅಂದಿದ್ದು ಅಲ್ಲಾ ರೀ ಹೌದು ರೀ ಈಗ ನಾನು ಟ್ರೀಟ್ಮೆಂಟ್ ಮಾಡ್ತಿನೋ ಆಪ್ಶನ್ಸ್ ಹೇಳ್ರಿ ಏನು ರೀ ಐವತಾಗ ಇಲ್ಲ ರೀ ನೋಡ್ರೀ ಹೌದು ರೀ ಸ್ವಲ್ಪ ಟೇಕ್ ಆನ್ ಮಾಡ್ತೀರಾ ನಂಗೆ ರೀ ಡ್ರೆಸ್ಸಿಂಗ ಈಗ ಎರ್ಡು ದಿನಕ್ಕೆ ನಿಮ್ಮ ಹಾಸ್ಪಿಟಲ್ ಹೆಸ್ರು ಏನ್ರೀ ಅಲ್ರೀ ಸ್ವಲ್ಪ ಬಿನ್ನಾಲ್ ಬಿಲ್ ಹೆಚ್ಚಿಗೆ ತಗೋಳಿ ಹತ್ತಿರಲ್ರೀ ಹಾಂ ಬರೀ ಡ್ರೆಸ್ಸಿಂಗ್ ಮಾಡೋಕೆ ಒಂದು ಪಾನ್ಶೇ ತಗೋಳಿ ಹತ್ತಿರ ರೀ ಇಲ್ರಿ ಸ್ವಲ್ಪ ಕನ್ಸರ್ನ್ ಮಾಡ್ರಿ ಸ್ವಲ್ಪ ನಮ್ಮಂಥ ಬಡವರು ಬಂದ್ರಲಿ ಅಂತಿಂತ ಅಷ್ಟು ರೊಕ್ಕ ಖರ್ಚ್ ಮಾಡಿದರೆ ಹೆಂಗೆ ರೀ ನಾವು ನೀವು ಆಮೇಲೆ ಬರ್ಬೇಕೊ ಬರ್ಬಾರದೋ ಏನು ಕಾಸ್ಟ್ಲಿ ಆತದ ರೀ ಇದು ನಾವು ಡೈಲಿ ಬಂದು ಸ್ವಲ್ಪ ಬರೇ ಆ ಡ್ರೆಸ್ಸಿಂಗ್ ಉಜ್ಜಿ ಬಾ ಮತ್ತು ಸ್ವಲ್ಪ ಏನೋ ಒಂದು ಆಯಿಲ್ ಏನೋ ಹಚ್ತಾರ ಅದು ಹಚ್ಚಿ ಬರೇ ಅದೇ ಇನ್ನೊಂದು ಡ್ರೆಸ್ಸಿಂಗ್ ಮಾಡೋಕು ಬರೇ ಅದಕ್ಕೆ ಪಾನ್ಶೇ ತಗೋತಿರಿ ರೀ ಸರ್ ಏನು ಮಾಡ್ತಿರ ಗೊತ್ತಿಲ್ಲದೆ ನನ್ಗ ಇದು ಸ್ವಿಚ್ಚಸ್ಸೇ ಛಲೋ ಹಿಡಿಬೇಕು ಇಲ್ಲಾಂದರೆ ನಾನು ನಿಮ್ಗ ಏನು ಮಾಡ್ತೀನಿ ಗೊತ್ತಿಲ್ಲ ನೋಡ್ರಿ ಸ್ವಲ್ಪ ಟ್ಯಾಬ್ಲೇಟ್ಸ್ ಛಲೋ ಕೋಡ್ರಿ ಸರ್ ಜಲ್ದಿ ಗಾಯ ಇದು ಹೋಗ್ಬೇಕು ನೋಡ್ರಿ ಹಾಂ ಸರ್ ಹಾಂ ಸರ್ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾ